ನಾವು ನಮ್ಮ ಮನೆಯಲ್ಲಿ ಪಾತ್ರೆಯನ್ನು ವಾಶ್ ಬೇಸಿನ್ನಲ್ಲಿ ತೊಳೆಯುತ್ತೇವೆ ಮೊದಲನೇದಾಗಿ ಪಾತ್ರೆಯಲ್ಲಿರೊ ಎಂಜಲನ್ನು ತೆಗೆದುಕೊಳ್ಳುತ್ತೇವೆ ನೀರಿನಿಂದ ಮೇಲ್ಮೇಲುಗಡೆ ನೀರು ಹಾಕಿ ಪಾತ್ರೆಯಲ್ಲಿರೊ ಎಂಜಲನ್ನು ತೆಗೆಯುತ್ತೇವೆ ನಂತರ ನಾವು ಆ ಪಾತ್ರೆಯನ್ನು ಸೋಪಿನ ಸೋಪಿನಿಂದ ಅದನ್ನು ಸ್ವಚ್ಛಗೊಳಿಸುತ್ತೇವೆ ನಂತರ ಆ ಸ್ವಚ್ಛಗೊಳಿಸಿದ ಸೋಪಿನಿಂದ ಸ್ವಚ್ಛಗೊಳಿಸಿರುವ ಪಾತ್ರೆಯನ್ನು ನೀರಿನಿಂದ ತೊಳೆಯುತ್ತೇವೆ ಅದನಂತರ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಒಣ್ಗಿ ಒಣ್ಗಿಸೋ ಒಣಗಿಸ್ ಒಣಗಿದ ನಂತರ ಅದನ್ನು ಜೋಡಿಸುತ್ತೇವೆ ಮತ್ತು ನಮ್ಮ ಮನೆಯಲ್ಲಿ ಜಿಡ್ಡಿನ ಪಾತ್ರೆಯನ್ನು ನಿಂಬೆಹಣ್ಣು ಮತ್ತು ಉಪ್ಪಿನಿಂದ ತೊಳೆಯುತ್ತೇವೆ ಅಥವಾ ಡಿಶ್ ವಾಷರ್ ಅನ್ನೋ ಒಂದು ನಿಂಬೆಹಣ್ಣಿನ ಡಿಶ್ ವಾಷರನ್ನು ಬಳಸಿ ನಾವು ಜಿಡ್ಡಿನ ಪಾತ್ರೆಯನ್ನು ತೊಳೆ ತೊಳೆಯುತ್ತೇವೆ ಜಿಡ್ಡಿನ ಪಾತ್ರೆ ತುಂಬ ಜಿಡ್ಡು ಹೊಂದಿರುತ್ತದೆ ಆದ ಆದ ಕಾರಣ ಅದನ್ನು ನಿಂಬೆಹಣ್ಣು ಅಥವಾ ದ್ರವ್ಯ ನಿಂಬೆಹಣ್ಣು ಅತ್ ಉಪ್ಪು ಉಬ್ ಉಪಯೋಗಿಸಿ ತೊಳೆಯಬೇಕು ಅವಾಗ ಜಿಡ್ಡು ಪಾತ್ರೆಯಿಂದ ಹೋಗುತ್ತದೆ